ನಾವು ಮನುಷ್ಯರು ಜೀವಿಸಲು ಆಹಾರ ಅತ್ಯವಶ್ಯಕ ಆಹಾರದ ಬಹುಪಾಲು ಸಸ್ಯಗಳೇ ಸಸ್ಯಗಳಿಂದಲೇ ಬರುತ್ತದೆ ಹೀಗಾಗಿ ತರಕಾರಿ ಸೊಪ್ಪು ಹಣ್ಣುಗಳನ್ನು ನಾವು ಮನೆಯಲ್ಲೇ ಬೆಳೆದು ಉಪಯೋಗಿಸಿ ಉಪಯೋಗಿಸಬೇಕು ಇದು ರಾಸಾಯನಿಕ ಮುಕ್ತವಾಗಿದ್ದು ಮನೆಯ ತ್ಯಾಜ್ಯಗಳನ್ನು ಬಳಸಿ ಅಗ್ಗವಾಗಿ ಕೈತೋಟದಲ್ಲಿ ತರಕಾರಿಯನ್ನು ಬೆಳೆಯಬಹುದು ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಬಹುದು ಮನೆಯ ಕೈತೋಟದಲ್ಲಿ ಹಾಗು ಮನೆಯ ಕೈತೋಟದಲ್ಲಿ ನಾವು ಅಗ್ಗವಾದ ತರಕಾರಿ ಸೊಪ್ಪುಗಳನ್ನು ಬೆಳೆಸಬಹುದು ಮೊದಲನೆಯದಾಗಿ ಮನೆಯ ಕೈತೋಟದಲ್ಲಿ ಹಿತ್ತಲು ಅಥವಾ ಮನೆಯ ಮುಂಭಾಗದಲ್ಲಿ ಕೈತೋಟ ಮಾಡುವ ಉದ್ದೇಶದಿಂದಲೇ ಸ್ವಲ್ಪ ಜಾಗವನ್ನು ಬಿಡಬೇಕು ಆ ಜಾಗದಲ್ಲಿ ಮೊದಲು ರಸಯುಕ್ತವಾದ ಮಣ್ಣನ್ನು ಹರಡಿ ಅದಕ್ಕೆ ಸಾವಯುವ ಗೊಬ್ಬರವನ್ನು ಹಾಕಿ ಅದರ ಜೊತೆಗೆ ಹಸುವಿನ ಸಗಣಿಯನ್ನು ಹಾಕಬೇಕು ನಂತರ ತರಕಾರಿಯ ಬೀಜಗಳನ್ನು ಅಂದರೆ ಸೋರೆಕಾಯಿ ಹೀರೇಕಾಯಿ ಕುಂಬಳಕಾಯಿ ಇತರೆ ಬಳ್ಳಿ ಸ ರೂಪದ ರೂಪದಲ್ಲಿ ಬೆಳೆಯುವ ತರಕಾರಿಯನ್ನು ಪ್ರತ್ಯೇಕವಾಗಿ ನೆಡಬೇಕು ನಂತರ ಅದು ಹಬ್ಬುವಂತೆ ಮಾಡಿ ಸುಲಭವಾಗಿ ಕೈತೋಟದಲ್ಲಿ ಖರ್ಚಿಲ್ಲದೆ ಅಗ್ಗವಾಗಿ ತರಕಾರಿ ಬೆಳೆಯಬಹುದು ಹಾಗಾಗಿ ಇದರ ಜೊತೆ ಜೊತೆಗೆ ಟೊಮೊಟೊ ಬದನೇಕಾಯಿ ಬೀನ್ಸು ಕ್ಯಾರೆಟು ಕ್ಯಾರೆಟು ಮೊದಲಾದ ತರಕಾರಿ ಸಸ್ಯಗಳನ್ನು ಸಹ ನಾವು ಮನೆಯಲ್ಲೇ ಬೆಳೆಯಬಹುದು ಮತ್ತೊಂದು ಭಾಗದಲ್ಲಿ ಸೊಪ್ಪು ಸೊಪ್ಪುಗಳಾದ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೊದಲಾದ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮುಂತಾದ ಸೊಪ್ಪುಗಳನ್ನು ಸಹ ನಾವು ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕ ಆಹಾರ ರೂಪದಲ್ಲಿ ಸೊಪ್ಪುಗಳನ್ನು ನಾವು ಮನೆಯಲ್ಲೇ ಬೆಳೆಯಬಹುದು ಇದರ ಜೊತೆಗೆ ಅಲ್ಲಲ್ಲಿ ನುಗ್ಗೆ ನುಗ್ಗೆಕಾಯಿ ಕಾಂಡಗಳನ್ನು ಕಾಂಡವನ್ನು ಕತ್ತರಿಸಿ ನೆಟ್ಟು ಸೊಪ್ಪು ಹಾಗೂ ನುಗ್ಗೆಕಾಯಿ ಬೆಳೆ ಬೆಳೆಯಬಹುದು ಇದರಲ್ಲಿ ಹೂವಿನ ಸಸ್ಯಗಳನ್ನು ನೆಟ್ಟು ಕೈತೋಟ ಹಾಕ ನೆ ಹೂವಿನ ಗಿಡಗಳನ್ನು ನೆ ಮಧ್ಯ ಮಧ್ಯ ಮಧ್ಯ ಹೂವಿನ್ ಗಿಡಗಳನ್ನು ಹಾಕಂಡ್ರೆ ನಾವು ಆಕರ್ಷಕವಾಗಿ ಕಾಣುತ್ತದೆ ಆಕರ್ಷವಾಗಿ ಕಾಣುವಂತೆ ನಾವು ಮಾಡಬಹುದು ಮನೆಯ ಹಿತ್ತಲಿನ ಹಿಂಬಾಗದ ಮನೆಯ ಹಿಂಬಾಗದಲ್ಲಿ ಹಾಗೆಯೇ ಕೈತೋಟ ಇಲ್ಲದವರು ಮನೆಯ ತಾರಸಿಯ ಮೇಲೆ ಒಡೆದ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಟಬ್ಗಳು ಪ್ಲಾಸ್ಟಿಕ್ ಬೇಸನ್ಗಳು ಹಳೆಯ ಬಕೆಟ್ಗಳನ್ನು ಬಳಸಿ ಅದಕ್ಕೆ ಮಣ್ಣು ಹಾಗು ಗೊಬ್ಬರ ಬೆರೆಸಿ ಗೊಬ್ಬರ ಬೆರೆಸಿ ತಾರಸಿಯ ಮೇಲೆ ಎಲ್ಲ ಟಬ್ಗಳನ್ನಿಟ್ಟು ಅಲ್ಲಿ ಹೂವಿನ ಗಿಡಗಳನ್ನು ಹಾಕಿ ನಾವು ಮನೆಯ ಪೂಜೆಗೆ ಹೂವುಗಳನ್ನು ಬಳಸಬಹುದು ಸೊಪ್ಪು ಹೂಗಳನ್ನು ಸುಲಭವಾಗಿ ಮನೆಯಲ್ಲೇ ಅಗ್ಗದ ಅಗ್ಗದ ರೂಪದಲ್ಲಿ ನಾವು ಬೆಳೆದು ಹಣವನ್ನು ಉಳಿಸಬಹುದು ಜೊತೆಗೆ ನಾವೇ ಮನೆಯ ಮನೆಯಲ್ಲೇ ಬೆಳೆಸಿದ ರಾಸಾಯನಿಕ ರಹಿತ ಪೌಷ್ಟಿಕ ಆಹಾರವನ್ನು ಬೆಳೆಸಿ ಸೇವಿಸಿ ಸೇವಿಸಿದರೆ ಆರೋಗ್ಯಕ್ಕೆ ಆರೋಗ್ಯದ ಆರೋಗ್ಯಕ್ಕೆ ಉಪಯೋಗ ಆಗುತ್ತದೆ ಬೆಳೆಸಿ ಸೇವಿಸಿ ಆರೋಗ್ಯದ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಏಳು ನಿಮಿಷ ಆಗಲಿಲ್ವಾ ಮತ್ತು ಹೂವಿನ್ ಗಿಡಗಳು ಹೂವಿನ್ ಬಳ್ಳಿಗಳು ಎಲ್ಲವೂ ನಾವು ಮನೆಯಲ್ಲೇ ಮನೆ ಮುಂಭಾಗದಲ್ಲೇ ಕಿಟಕಿಗಳಿಗೆಲ್ಲ ಹಬ್ಬಿಸ್ಕೊಬಹುದು ಚೆನ್ನಾಗಿರೋ ಗೊಬ್ಬರ ಮಣ್ಣು ಎಲ್ಲ ತಂದು ಹಾಕಿ ಮತ್ತು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಚೆನ್ನಾಗಿ ಅದನ್ನೆಲ್ಲ ನೀಟ್ ಮಾಡಿ ಅದಕ್ಕೆಲ್ಲ ನೀರಾಕಿ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅದರಿಂದ ನಮಗೆ ಹೂಗಳು ತರಕಾರಿ ಸೊಪ್ಪುಗಳು ಎಲ್ಲ ಮನೆಯಲ್ಲೇ ಸಿಕ್ಕುತ್ತೆ ಹೊರ್ಗಡೆ ಹೋಗಿ ತರೋ ಹುಡುಕಿ ತರುವಂತ ಟೈಮೆಲ್ಲ ನಮಗೆ ಉಳಿಯುತ್ತೆ ಮನೆಯಲ್ಲೇ ಮಾ ಮನೆಯಲ್ಲೇ ಒಳ್ಳೆಯ ತರಕಾರಿ ನಮಗೆ ಸಿಕ್ಕತ್ತೆ ಆದ್ದರಿಂದ ನಮಗೆ ಹಣ ಹಣನು ಜಾಸ್ತಿ ಖರ್ಚಾಗಲ್ಲ ಟೈಮು ಟೈಮು ಜಾಸ್ತಿ ವೇಸ್ಟಾಗಲ್ಲ ಮತ್ತು ನಾವು ಅದೇ ತರಕಾರಿ ತರಕ್ಕೆ ಹೋಗೋ ಟೈಮಲ್ಲಿ ಮನೆಯಲ್ಲೇ ಬೇರೆ ಕೆಲಸ ಯಾವ್ದಾದ್ರೂ ಆ ಟೈಮಲ್ಲಿ ನಾವು ಮಾಡ್ಕೋಬಹುದು ಆದ್ದರಿಂದ ಮನೆಯ ಹಿಂಬಾಗದಲ್ಲಿ ಜಾಗಗಳನ್ನ ಉಳಿಸಿಕೊಂಡು ಒಂದು ಸ್ವಲ್ಪ ಮನೆ ಕಟ್ಟವರು ಆಗಲಿ ಕಟಿ ಕಟ್ಟಿಸಿದ್ರೆ ಜಾಗ ಇಲ್ಲದೇ ಇರೋವ್ರು ಪಾಟ್ಗಳಲ್ಲಾರು ಹಾಕಬೋದು ಇಲ್ಲ ಹಿತ್ಲ ಕಡೆ ಜಾಗ ಇದ್ದರೆ ಅಲ್ಲೂ ನೀವು ಇದೇ ಥರ ತರಕಾರಿ ಸೊಪ್ಪುಗಳ್ನೆಲ್ಲ ಹಾಕಂಡು ಹಾಕಿ ಹೂವಿನ್ ಗಿಡಗಳೆಲ್ಲ ಹಾಕಿ ಮಲ್ಲಿಗೆ ಬಳ್ಳಿ ಕನ್ಕಾಂಬ್ರದ ಹೂವಿನ್ ಗಿಡ ಸ್ಪಟಿಕ ಗಿಡ ಎಲ್ಲವೂ ಹಾಕಿ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿ ಗಾರ್ಡನ್ ಥರ ಮಾಡ್ಕೊಂಡು ಅದು ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆಯ ಗಾಳಿ ಸೇವನೆವು ನಮಗೆ ಸಿಗುತ್ತೆ ಅದಕ್ಕೆ ನೀವುಗಳು ಮನೆ ಕಟ್ಟುವಾಗ ಒಂದು ಸ್ವಲ್ಪ ಹಿಂದ್ಗಡೆನಾದ್ರು ಈ ಈ ಥರನಾದ್ರು ಮಾಡ್ಕೊಂಡು ಮುಂಭಾಗ್ದಲ್ಲಾದ್ರು ಕಾಂಪೌಂಡ್ ಥರ ಕಟ್ಟಿಕೊಂಡು ಸ್ವಲ್ಪ ಜಾಗಗಳನ್ನ ಉಳಿಸ್ಕೊಂಡು ತರಕಾರಿ ಗಿಡಗಳು ಸೊಪ್ಪಿನ ಗಿಡಗಳು ಹೂವಿನ ಗಿಡಗಳನ್ನೆಲ್ಲ ಹಾಕದ್ರೆ ನಿಮಗೂ ಒಳ್ಳೆಯ ತರಕಾರಿ ಸೊಪ್ಪು ಸಿಗುತ್ತೆ ಮತ್ತು ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಟೈಮು ಉಳಿಯುತ್ತೆ ಮತ್ತು ನಿಮ್ಮ ಟೈಮು ಉಳಿಯುತ್ತೆ ಅದಕ್ಕೆ ಅದಕ್ಕೆ ಅಕ್ಕಪಕದವ್ರತ್ರ ಎಲ್ಲ ಮಾತಾಡಿಕೊಂಡು ನಾವು ಈ ಥರ ಮಾಡಿದ್ದೀವಿ ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಂಡು ಪರಿಸರ ಮಾಲಿನ್ಯ ಉಳಿಸಿ ಒಳ್ಳೆಯ ಆಹಾರನ ಒಳ್ಳೆಯ ತರಕಾರಿ ಸೊಪ್ಪುಗಳ್ನೆಲ್ಲ ನಾವೇ ಮನೆಯಲ್ಲೇ ಮನೆ ಹಿಂದ್ಗಡೆ ಹಿತ್ಲಲ್ಲಿ ಅಥವಾ ಮನೆ ಮೇಲುಗಡೆ ತಾರಸಿ ಮೇಲೆ ಇದೆಲ್ಲ ಬೆಳೆಸೋದರಿಂದ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಎಲ್ಲಾರಿಗು ಆರೋಗ್ಯವು ಚೆನ್ನಾಗಿರುತ್ತೆ